ತಕೋತರಪ್ಪ ಹೆಂಗೆ ಟೇಕ್ ಔಟ್ ಮಾಡ್ತೀರಿ ಹೆಂಗೆ ಹೆಂಗೆ ಮಾಡ್ರೆ ಹೆಂಗೆ ಅಂತ್ಹೇಳಿ ಹೆಂಗೆ ಗೊತ್ತಾಕತಿ

ಎಲ್ಲಿ ಟ್ರೈನಿಂಗ್

ಹಾಂ ಹಾಂ ಹಾಂ

ಹೌದಾ ಮತ್ತು ಹೊಸ ಹೊಸದ್ ಬಂದಾಗ ಹೇಗೆ ನೀವು ಮಾಡ್ತಿ ರೀ ಹೆಂಗೆ ಈಗ ಈ ಮಂದಿದು ಮಾಡಬೇಕು ಈ ಮಂದಿದೆಲ್ಲ ಪ್ರಾಬ್ಲೆಮ್ಸ್ ಸಾಲ್ವ್ ಹೆಂಗೆ ಮಾಡ್ತೀರ ನೀವು ಹ್ಞೂ

ಹೌದಾ ಹಾಂ ಹಾಂ ಅಲ್ಲ ಡಾಕ್ಟ್ರ್ ಕಡೆ ಎಷ್ಟು ದಿವ್ಸ ಡಾಕ್ಟ್ರ್ ಕಡೆ ಎಷ್ಟು ದಿವ್ಸ ಸರ್ವಿಸ್ ಮಾಡಿದ್ರಿ ನೀವು ಏನು ಎಕ್ಸ್ಪಿರಿಯನ್ಸ್ ಇದೆ ನಿಮಗೆ ಹೊಸ ಹೊಸದು ಬಗ್ಗೆ

ಹೌದಾ ಚಲೊ ಕೆಲಸ ಮಾಡೋದಾತರೆ ನೀವು ಇನ್ನು ಎಕ್ಸ್ಪೆನ್ಸ್ ಆಗೊಕು ಮತ್ತು ಇನ್ನು ಸ್ವಲ್ಪ ಔಷಧಿ ಟ್ರೀಟ್ಮೆಂಟ್ ಸರಿಯಾಗಿ ಬೇಕು ಪುಸ್ತಕ ಗಿಸ್ತಕ ಪುಸ್ತಕ ಗಿಸ್ತಕ ಎಲ್ಲ ಸರಿ ಓದಬೇಕು ಪುಸ್ತಕ ಸರಿ ಓದಬೇಕು ಮೆಡಿಕಲ್ ಶಾಪ್ನಾಗು ತಿಳ್ಕೊಬೇಕು ಎಂಥ ಔಷಧ ತಿಳ್ಕೊಬೇಕು ಆಮೇಲೆ ಡಾಕ್ಟ್ರು ಕೇಳಬೇಕು ಇದಕ್ಕೆ ಯಾವ ಔಷಧ ಇದಕ್ಕೆ ಯಾವ್ ಔಷಧ ಇದಕ್ಕೆ ಏನು ಬೇರೆ ಎಲ್ಲ ಕೇಳ್ಕೊಬೇಕು

ಮುಂಜಾಲೆ

ಓಕೆ ಓಕೆ ಓಕೆ